ಹಲೋ ಮೇಡಮ್ ನಮಸ್ತೆ ಮ್ಯಾಮ್ ಇದು ಟ್ರಾವೆಲಿಂಗ್ ಅವರಾ ಮಾತಾಡ್ತಿರೋದು ಮೇಡಮ್ ನಾನು ಹಳೆಬೀಡಿಂದ ಉಡ್ಪಿಗೆ ಹೋಗಬೇಕಿತ್ತು ಸೊ ಹಾಗಾಗಿ ನಮಗೆ ಟ್ರೈನ್ ಟಿಕೆಟಿಂದು ಇನ್ಫಾಮೇಷನ್ ಬೇಕಿತ್ತು ಮ್ಯಾಮ್ ನಾವು ನಮಗೊಂದು ಒಂಬತ್ತು ಗಂಟೆ ಮಾರ್ನಿಂಗ್ ಒಂದು ಒಂಬತ್ತು ಗಂಟೆಗೆ ಬೇಕಿತ್ತು ಮ್ಯಾಮ್ ಟ್ರೈನು ಹಾಂ ಫ್ರೈಡೆ ಬೇಕಿತ್ತು

ಹೌದಾ ಹಾಂ ಹಾಂ ಮ್ಯಾಮ್ ಹೇಗೆ ಅದು ಅಮೌಂಟೆಲ್ಲ ಹೇಗೆ ನಮಗೆ ಹೇಳ್ತೀರಾ

ಮ್ಯಾಮ್ ನಾವು ನಾಲ್ಕು ಜನ ಇದ್ದೀವಿ ಮ್ಯಾಮ್

ಏ ಸಿ ಬೇಕು ಮ್ಯಾಮ್ ನಮಗೆ ಹಾಂ ಹಾಂ ಸ್ಲೀಪರ್ ಕೋಚ್ ಥರ ಹೌದು ಮ್ಯಾಮ್ ಹಾಂ

ಹಾಂ ಹಾಂ ಹ್ಞೂ ಹ್ಞೂ ಹಾಂ ಹೌದು ಮ್ಯಾಮ್ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹೌದು ಮ್ಯಾಮ್ ಸರಿ ಮ್ಯಾಮ್ ಆಯಿತು ಮ್ಯಾಮ್ ವಾಟ್ಸಾಪಲ್ಲಿ ಏನಾದರೂ ನೀವು ಇನ್ಫಾರ್ಮೇಷನ್ ಕಳಿಸ್ತೀರಾ ಮತ್ತೆ ಕಾಲ್ ಮಾಡೋಕ್ಕಾಗಲ್ವಲ್ಲ ಹಾಂ ಹಾಂ ಯಾನ್ ಹಾಂ ಹಾಂ ಏನು ಹಾಂ ಫೋನ್ಪೇನೆ ಮಾಡ್ತೀವಿ ಮ್ಯಾಮ್

ಹಾಂ ಓಕೆ ಮ್ಯಾಮ್ ಆಯಿತು ತ್ಯಾಂಕ್ ಯು